ನಾವು ನಮ್ಮ ಮನೆಯಲ್ಲಿ ದಿನ ದಿನ ಒಂದೊಂದು ಪದಾರ್ಥಗಳನ್ನು ಮಾಡುತ್ತೇವೆ ಅದರಲ್ಲಿ ಮಕ್ಕಳಿಗೆ ಹೋಳಿಗೆ ತುಂಬ ಇಷ್ಟ ನಾನು ಅವರಿಗೆ ಹೋಳಿಗೆ ಮಾಡಿಕೊಡುತ್ತೇನೆ ಮತ್ತೆ ಅಡುಗೆ ಮಾಡುವುದು ನನಗೆ ತುಂಬಾನೇ ಇಷ್ಟ ಬೆಳಿ ಬೆಳಿಗ್ಗೆ ತಿಂಡಿ ಮಾಡುತ್ತೇನೆ ಮತ್ತೆ ಮಕ್ಕಳು ಸ್ಕೂಲಿಗೆ ಹೋಗುತ್ತಾರೆ ಗಂಡ ಕೆಲಸಕ್ಕೆ ಹೋಗುತ್ತಾರೆ ನಂತರ ನಾನು ತಿಂಡಿ ತಿಂದು ಆಮೇಲೆ ಮಧ್ಯಾಹ್ನದ ಆಹಾರವನ್ನು ತಯಾರು ಮಾಡುತ್ತೇನೆ ನನಗೆ ಬಿರಿಯಾನಿ ಎಂದರೆ ತುಂಬ ಇಷ್ಟ ಅದಕ್ಕೆ ನಾನು ತಿಂಗಳಿಗೆ ನಾಲ್ಕೈದು ಬಾರಿ ಬಿರಿಯಾನಿಯನ್ನು ಮಾಡುತ್ತೇನೆ ಮಕ್ಕಳಿಗೆ ಜಾಮೂನು ಎಂದರೆ ತುಂಬನೇ ಇಷ್ಟ ನಾನು ಅಪರೂಪಕ್ಕೆ ಯಾವಾಗಾದರು ಜಾಮೂನು ಮನೆಯಲ್ಲಿ ಮಾಡಿ ಕೊಡುತ್ತೇನೆ ಆದ್ದರಿಂದ ತಿನ್ನುವ ವಿಷಯವೆಂದರೆ ನನಗೆ ಇಷ್ಟ ನಾನು ಪಾಯಸ ಹೋಳಿಗೆ ಕಜ್ಜಾಯ ಹಾಲು ಪಾಯಸ ಎಲ್ಲವನ್ನೂ ಮಾಡಿ ಮನೆಯವರಿಗೆ ಕೊಡುತ್ತೇನೆ ಮತ್ತೆ ಪಕ್ಕದಲ್ಲಿರುವವರಿಗೂ ನೀಡುತ್ತೇನೆ ನನಗೆ ಅಡುಗೆ ಮಾಡುವುದು ಅಷ್ಟೊಂದು ಇಷ್ಟ ನಾನ್ ವೆಜ್ ಮಾಡುವುದು ಕಬಾಬ್ ಮಾಡುವುದು ಮಟನ್ ಸಾರ್ ಮಾಡುವುದು ಇವೆಲ್ಲವೂ ನನಗೆ ಇಷ್ಟವಾದ ಕೆಲಸ ನಾನು ಇದರಲ್ಲಿ ಮತ್ತೆ ನಮ್ಮ ಮನೆಗೆ ನನ್ನ ಸ್ನೇಹಿತರು ಬಂದಿದ್ದರು ನಾನು ಅವರಿಗೆ ತಿಂಡಿ ಮಾಡಿ ಕೊಟ್ಟಿದ್ದೆ ಅವರು ತುಂಬ ಚನ್ನಾಗಿ ಮಾಡಿದ್ದೀಯಾ ಇದಕ್ಕೆ ಏನು ಏನು ಹಾಕಿ ಮಾಡಿದೆ ನಮಗೂ ಹೇಳಿಕೊಡು ನಾವು ಮಾಡುತ್ತೇವೆ ಎಂದು ಕೇಳಿದರು ಆಗ ನನಗೆ ತುಂಬ ಸಂತೋಷವಾಯಿತು ನಾನು ಅವರಿಗೆ ಈ ರೀತಿ ಮಾಡಬೇಕು ಎಂದು ತಿಳಿಸಿದೆ ಅವರು ಮನೆಗೆ ಹೋಗಿ ಆ ಸಿಹಿ ತಿಂಡಿಯನ್ನು ಮಾಡಿ ಚೆನ್ನಾಗಿ ಬಂತು ಎಂದು ಕರೆ ಮಾಡಿ ಹೇಳಿ ಸಂತೋಷ ಪಟ್ಟರು ನನಗೂ ಖುಷಿಯಾಯಿತು